ಇದು ಪೊಲೀಸ್ ಸ್ಟೇಷನ ಯಾರು ನೀವು ಮಾತಾಡು ಮಾತಾಡೋದು ಎಸ್ ಐಯ ಅಲ್ಲ ಎಸ್ ಐ ಇದ್ದಾರ ಹಾಂ ಏ ಸರ್ ನಮ ನಮಸ್ಕಾರ ಸರ್ ನಂದು ಒಂದು ಮೊಬೈಲ್ ಬಿಸಾಡಿ ಹೋಗಿತ್ತು ನೆನ್ನೆ ಸಂಜೆಗೆ ನೆನ್ನೆ ಸಂಜೆಗೆ ನೆನ್ನೆ ಸಂಜೆಗೆ ನಾನು ತುಂಬ ಮನೆಯಲ್ಲಿ ಹುಡುಕಿದೆ ಸರ್ ಆದರು ಸಿಗಲಿಲ್ಲ ನನಗೆ ಅದಕ್ಕೇ ಮತ್ತು ಬೇರೆ ದಾರಿ ಇಲ್ಲಲ ಒಂದು ಕಂಪ್ಲೇಂಟ್ ಕೊಡುವ ಅಂತ ಫೋನ್ ಮಾಡಿದೆ ಸರ್ ಅದೂ ನಂದೂ ಮೊ ಗುರ್ತು ಉಂಟು ಒಂದು ನನ್ನ ದೊಡ್ಡ ಮೊಬೈಲ್ ಒಂದು ಅದು ನೋಡಿದರೆ ಸಿಕ್ಕಿದರೆ ನಾನು ಗುರ್ತು ಹಿಡಿತೇನೆ ಅದರದ್ದು ಹ್ಞೂ ಅದೂ ಕಂಪೆನೀ ಅದೂ ನಂದೂ ಹಾಂ ವಿವಾನ್ ವಿವಾನ್ ವಿವಾನ್ ಸರ್ ವಿವಾನ್ ಇದು ಹೌದು ಅದೊಂದು ಮತ್ತು ನನಗೆ ಒಂದೂ ಉಪಕಾರ ಮಾಡಿ ಸರ್ ಒಂದು ಹುಡುಕಿ ಏನಾದರು ಮಾಡಿ ಕೊಡಿ ಮತ್ತು ಅದ್ರದ್ದು ಒಂದು ಬ್ಲಾಕ್ ಮಾಡಿರಿ ಫಸ್ಟ್ ಫಸ್ಟಿಗೆ ಫಸ್ಟಿಗೆ ಒಂದು ಬ್ಲಾಕ್ ಮಾಡೀ ಒಂದು ಬಿಡಿ ಸರ್ ನಾವು ಅಂದರೆ ಹೌದು ಅದು ನಿಮ್ದು ಒಂದು ಉಪಕಾರ ಮಾಡಿ ಹಾಂ ಹಾಂ ಮತ್ತು ಮ ಹಾಂ ನಮ್ಮದು ನಾನು ಹೇಳ್ತೇನೆ ನಮ್ದು ನೈನ್ ಜಿರೋ ತ್ರಿ ಫೈಯು ಜಿರೋ ಏಯ್ಟ್ ಡಬಲ್ ಸಿಕ್ಸ್ ಫೈವ್ ಒನ್ ಹಾಂ ಆದಷ್ಟು ಆದಷ್ಟು ಬೇಗ ಒಂದು ಮಾಡೀ ನೋಡಿ ಸರ್ ಹಾಂ ಆಯ್ತ ಉಪಕಾರ ನಿಮ್ದು ಉಪಕಾರ ನಾನು ಯಾವತ್ತು ನಿಮ್ಮ ಇದನ್ನು ಮರೆಯೋದಿಲ್ಲ ಮತ್ತು ಸರ್ ಹಾಂ ಆಯ್ತು ಉಪಕಾರ ಸರ್ ಉಪಕಾರ ಆಯ್ತು ಸರ್ ಆಯ್ತು ಆಯ್ತು ಆಯ್ತು ಆಯ್ತು ಸರಿ ಸರಿ ಇಡ್ತೇನೆ ಸರ್